ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳ ತೇಟ್ರ್ಗಳ್ ಇದಾವೆ ನಟರಾಜು ಉಮ ಗಂಗ ಶಿವ ಆರ್ ಆರ್ ಮಲ್ಟಿಪ್ಲೆಕ್ಸ್ ಅಂತ ಹೇಳಿ ಅದಾದಮೇಲೆ ಇವಾಗ ಹೊಸದು ತೇಟ್ರ್ ಓಪನ್ ಆಗಿದೆ ಎಸ್ ಎಲ್ ಎನ್ ಮಾಲ್ ಅಂತ ಆಮೇಲೆ ಇನ್ನೊಂದು ತೇಟ್ರ್ ಇದೆ ರಾಧಿಕ ತೇಟ್ರ್ ಅಂತ ಹೇಳಿ ರಾಧಿಕ ತೇಟ್ರ್ ಅಂತ ಇದೆ ರಾಘವೇಂದ್ರ ತೇಟ್ರ್ ಅಂತ ಇದೆ ಎಸ್ ಆರ್ ತೇಟ್ರ್ ಅಂತ ಇದೆ ಈ ನಟರಾಜು ಗಂಗ ಶಿವ ಮತ್ತು ಉಮ ಇದು ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದು ಅದು ನಾವು ಚಿಕ್ಕ ವಯಸ್ಸಿನಿಂದ ನಾವು ಏನಾದರು ಮೂವಿ ನೋಡಬೇಕಂದ್ರೆ ಅದೆ ತೇಟ್ರ್ಗೆ ಹೋಗ್ತಾಯಿದ್ವಿ ಬರ್ತಾ ಬರ್ತಾ ನಮಗೆ ತೇಟ್ರ್ಗಳು ಎಲ್ಲೆಲ್ಲಿ ಇದಾವೆ ಅಂತ ಗೊತ್ತಾಗ್ತ ಬಂತು ಅಲ್ಲಿ ಏನಿದೆ ಅಂತಂದರೆ ಕನ್ನಡ ಸಿನ್ಮಾಗಳನ್ನು ಬಹಳ ಹಾಕ್ತಾರೆ ಕನ್ನಡ ಸಿನ್ಮಾಗಳ ಅಭಿಮಾನಿಗಳು ನಾವು ಏನೇ ಇದ್ರು ಇಲ್ಲೇ ಹೋಗ್ತಿವಿ ಒಂದು ವೇಳೆ ಯಾವುದಾದ್ರು ಹೊಸ ಮೂವೀಸ್ಗಳು ಬಿಟ್ಟರೆ ಫಾರ್ ಎಕ್ಸಾಂಪಲ್ ಈ ಕೆ ಜಿ ಎಫ್ ಕೆ ಜಿ ಎಫ್ ಟು ಎಲ್ಲ ಬಿಟ್ಟಾಗ ನಾವು ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ಬಿಟ್ಟು ನಾವು ಮೂವಿಗಳಲ್ಲಿ ಎಲ್ಲ ಹೋಗ್ತಿವಿ ಈ ಆನ್ಲೈನ್ ಈ ಆನ್ಲೈನ್ ಬುಕ್ಕಿಂಗ್ ನಾವು ಏನಕ್ ಮಾಡ್ತೀವಿ ಅಂದರೆ ಟಿಕೆಟ್ ಸಿಗತ್ತೋ ಇಲ್ಲಾ ಅನ್ನೋ ಒಂದು ಡೌಟ್ಯಿಂದಆನ್ಲೈನ್ ಬುಕ್ಕಿಂಗ್ ಮಾಡ್ತೀವಿ ಈ ಆನ್ಲೈನ್ ಬುಕ್ಕಿಂಗ್ ಮಾಡೋದ್ರಿಂದ ನಮಗೆ ಇವಾಗ ನೂರಾ ಐವತ್ತು ರೂಪಾಯಿ ಟಿಕೆಟ್ ಇದ್ರೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ತಾರೆ ಅದೂ ಒಂದು ಬೇಜಾರ್ ಬಟ್ ಏನು ಮಾಡೋಕೆ ಆಗೋಲ್ಲ ಒಂದು ರಿಲೀಸ್ ಆಗಿರೋ ಮೂವಿನ ಫಷ್ಟೇ ನೋಡ್ಬೇಕು ಅನ್ನೋ ಒಂದು ಭಾವನೆ ಏನು ಇರುತ್ತೆ ಅದನ್ನು ನಾವು ನೋಡಲಿಕ್ಕೋಸ್ಕರ ಆದರೂ ನಾವು ಮೂವತ್ತು ರೂಪಾಯಿ ಹೋದ್ರೆ ಹೋಗ್ಲಿ ಅಂತೇಳಿ ನಾವು ಬುಕ್ಕು ಟಿಕೆಟ್ ಟಿಕೆಟ್ ಬುಕ್ ಮಾಡಿಸಿ ನಾವು ಮೂವಿಗಳು ನೋಡ್ತಿವಿ ನಾನು ರೀಸೆಂಟಾಗಿ ಮೂವಿ ನೋಡಿರೋದು ಅಂತಂದರೆ ಹಿಂದಿ ಮೂವಿ ಶೈತಾನ್ ಅಂತ ಹೇಳಿ ಅದೂ ಆರ್ ಆರ್ ಮಲ್ಟಿಫ್ಲೆಕ್ಸ್ಲ್ಲಿ ನೋಡಿದ್ದೆ ಅದು ನಮ್ಮ ಎಮ್ ಜಿ ರೋಡಲ್ಲಿದೆ ಬಳ್ಳಾರಿಲಿ ಅಲ್ಲಿ ನೋಡಿದ್ದೆ ಚೆನ್ನಾಗಿದೆ ತೇಟ್ರ್ ಏನೋ ಒಳ್ಳೆ ಫೀಲ್ ಕೊಡುತ್ತೆ ಟಿಕೆಟ್ ಬಂದ್ಬಿಟ್ಟು ನೂರಾ ಐವತ್ತು ರೂಪಾಯಿ ಅಲ್ಲಿ ಬರೀತಾರೆ ಕನ್ವಿನೆನ್ಸ್ ಫೀಸ್ ಅಂತೇಳಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ನೂರಾ ಎಂಬತ್ತು ರೂಪಾಯಿ ಟಿಕಿಟ್ ಆದರು ನೋಡಿದೀವಿ ನಾವು ಚೆನ್ನಾಗ್ ಇರ್ತಾ ನಮ್ಮ ಬಳ್ಳಾರಿಯಲ್ಲಿ ನನ್ನ ಫೆವ್ರೇಟ್ ತೇಟ್ರ್ ಬಂದುಬಿಟ್ಟು ರಾಧಿಕ ತೇಟ್ರ್ ಅದು ಅದು ಆ ತೇಟ್ರ್ಲ್ಲಿ ಎಂಥ ಮೂವಿನೋ ಬೋರಿಂಗ್ ಇರೋ ಮೂವಿ ಕೂಡ ನಮಗೆ ಇಂಟ್ರಸ್ಟ್ ಬರೋ ಥರ ಮಾಡುತ್ತೆ ಅಂತ ಒಂದು ಪರಿಸರ ಏನಿರುತ್ತೆ ಅಲ್ಲಿ ಒಳಗಡೆ ಕುಂತಿರೋದು ಬೇ ಸೀಟ್ಗಳಾಗಿರಲಿ ಏನೇ ಆಗಿರಲಿ ರಾಧಿಕ ತೇಟ್ರಲ್ಲಿ ನೋಡೋ ಮಜಾನೇ ಬೇರೆ ನಮ್ಮ ರಾಧಿಕ ತೇಟ್ರಲ್ಲಿ ರಾಧಿಕ ತೇಟ್ರ್ಲ್ಲಿ ಆಗಿರ್ಬೋದು ಆಮೇಲೆ ನಟರಾಜ್ ತೇಟ್ರ್ ಒಂದು ಈ ರಾಧಿಕ ತೇಟ್ರಲ್ಲಿ ಏನಿದೆ ಅಂತಂದರೆ ಈ ಕರ್ವ್ ಶೇಪಲ್ಲಿ ಇದೆ ಮತ್ತು ಸ್ಕ್ರೀನು ಚೆನ್ನಾಗ್ ಇರುತ್ತೆ ಮೂವೀ ಒಂದೊಳ್ಳೆ ಅನುಭವ ಕೊಡುತ್ತೆ ಮೂವೀಲಿ ನೋಡ್ಬೇಕ್ ಅಂತಂದರೆ ರಾಧಿಕ ತೇಟ್ರಲ್ಲಿ ನಮ್ಮ ಫೆವ್ರೇಟ್ ಮೂವಿ ಯಾವ್ದಾದು ಹಾಕಿದರೆ ನಾವು ಮೊದ್ಲು ಹೋಗಿ ನೋಡ್ತೀವಿ ಆ ಮೂವಿನ ಬುಕ್ ಮಾಡಿಯಾದ್ರು ಹೋಗ್ತೀವಿ ನಾವು ರಾಧಿಕ ತೇಟ್ರಲ್ಲಿ ರಾಧಿಕ ತೇಟ್ರ್ ಮತ್ತು ನಟರಾಜ್ ತೇಟ್ರ್ ಅಲ್ಲಿರೋ ಒಂದು ತೇಟ್ರ್ ನ ಸ್ಕ್ರೀನಿಂಗ್ ಬಾ ಸ್ಕ್ರೀನಿಂಗಲ್ಲಿ ಬ್ರೈಟ್ನೆಸ್ ಚೆನ್ನಾಗ್ ಬ್ರೈಟ್ನೆಸ್ ಭಾಳ ಇದ್ರೆ ನಮಗ್ ನೋಡೋ ನೋಡೋಕೆ ಇಂಟ್ರಸ್ಟ್ ಬಹಳ ಬರುತ್ತೆ ರಾಧಿಕ ತೇಟ್ರಲ್ಲಿ ಮತ್ತು ಎಸ್ ಎಲ್ ಎನ್ ಮಾಲಲ್ಲಿ ಎಸ್ ಎಲ್ ಎನ್ ಮಾಲಲ್ಲಿ ಇವಾಗೋ ಮೂರು ತೇಟ್ರ್ ಓಪನ್ ಆಗೈತೆ ಅಂತ ದೊಡ್ಡ ಮಾಲ್ ಅದು ಫಷ್ಟ್ ಟೈಮು ಅದರಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ನೀವು ಕಂಫರ್ಟೆಬಲಿ ಮಲ್ಕೊಂಡು ನೋಡ್ಬೋದು ಅದರಲ್ಲಿ ಮುನ್ನೂರು ರೂಪಾಯಿ ಆದು ಟಿಕೆಟ್ ಚೆನ್ನಾಗ್ ಇರುತ್ತೆ ಆಟೋಮೆಟಿಕ್ ನಮಗೇ ಉದ್ದ ಕಾಲು ಚಾಚಬೇಕು ಅಂದರೆ ಕಾಲು ಚಾಚೋಕ್ಕೂ ಒಂದು ನಮಗೆ ಸೀಟ್ ಇರುತ್ತೆ ಅಂದರೆ ಕಂಫರ್ಟೆಬಲ್ ಮಲ್ಕೊಂಡು ಕೂಡ ನೋಡ್ಬೋದು ಇನ್ನೊಂದು ಹೊಸದು ನಾವು ಇವಾಗ ತಿಳ್ಕೊಂಡಿದ್ದೆ ಅವಾಗಿಂದ ಐತೊ ಗೊತ್ತಿಲ್ಲ ತೇಟ್ರ್ಲ್ಲಿ ಅಂದರೆ ನಾವು ಮೊಬೈಲಲ್ಲಿ ಬುಕ್ ಮಾಡಿರ್ತೀವಲ್ಲ ಟಿಕೆಟ್ ಅದರಲ್ಲೇ ನಾವು ಮೂವಿ ನೋಡ್ತಿರಬೇಕಾರೆ ನಮ್ಗೆ ಏನಾದರು ಸ್ನಾಕ್ಸ್ ತಿನ್ಬೇಕು ಅಂದರೆ ನಾವು ಅಲ್ಲಿಂದಾನೆ ಆರ್ಡರ್ ಮಾಡೋದು ಮೂವಿ ಮಾಡೋ ಮೂವಿ ನೋಡೊ ಟೈಮಲ್ಲಿ ನಿಮಗೆ ಸ್ನಾಕ್ಸ್ ಕೊಡ ಬಂದು ತಂದು ಕೊಟ್ಟು ಹೋಗ್ತಾರೆ ಅವರು ಆ ರೀತಿ ಇರುತ್ತೆ ಏನಿಲ್ಲ ಅಂತಂದರೆ ಆನ್ಲೈನ್ನಲ್ಲಿ ಬುಕ್ ಮಾಡಿದರೆ ಭಾಳ ರೇಟ್ ಇರುತ್ತೆ ಡೈರೆಕ್ಟಾಗಿ ಹೋಗಿ ತಗೊಂಡರೆ ಕಡಿಮೆಯಿರುತ್ತೆ ಕಡಿಮೆ ಅನ್ನೋದಕ್ಕಿಂತ ಅದು ಅಷ್ಟಟು ನಿಗದಿ ಪಡಿಸಿರ್ತ್ತಾರೆ ಆನ್ಲೈನಲ್ಲೂ ಹಾಕದಿದ್ರೆ ಮತ್ತು ಅಲ್ಲಿ ಕ್ಯೂ ಅಲ್ಲಿ ನಿಂದಿರೋದು ಅವಶ್ಯಕತೆ ಇರೋಲ್ಲ ಅಂತೇಳಿ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ತೀವಿ ಒಂದು ನಿಂದಿರೋದು ಒಂದು ಅಲ್ಲೊಂದು ಮೂವತ್ತು ರೂಪಾಯಿ ಕೊಟ್ಟು ಎಕ್ಸ್ಟ್ರಾ ಕೊಟ್ಟು ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋದು ಒಂದೇ ಈ ರೀತಿ ಡಿಫ್ರೆನ್ಸ್ ಇರುತ್ತೆ ಹಲ್ಲೋ ಡ ಒನ್ನೊಂದು ತೇಟ್ರಲ್ಲಿ ಒನ್ನೊಂದು ಥರ ಡಿಫರೆಂಟ್ ಡಿಫರೆಂಟ್ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಇರ್ತವೆ ನನಗ್ ಫೆವ್ರೇಟ್ ನಮ್ಮ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ನಮಗೆ ಫೆವ್ರೇಟ್ ತೇಟ್ರ್ ಬಂದ್ಬಿಟ್ಟು ನಾನ್ ರಾಧಿಕ ತೇಟ್ರಲ್ಲಿ ಮೂವಿ ನೋಡೋದು ಅಂದರೆ ನಮ್ಮ ಬಹಳ ಇಷ್ಟ ಅಲ್ಲಿ ನೋಡ್ತೀನಿ ನಾನು ಮೂವಿನ ಚೆನ್ನಾಗಿರುತ್ತೆ ಆ ತೇಟ್ರಲ್ಲಿ ಸ್ಕ್ರೀನಿಂಗ್ ಆಗ್ಲಿ ಬ್ರೈಟ್ನೆಸ್ ಆಗಿರಲಿ ಅಲ್ಲಿರೋ ಸೀಟ್ಗಳಾಗಿರಲಿ ಅಲ್ಲಿರೋದ ಅಲ್ಲಿಐನೂರು ರೂಪಾಯಿ ಕೊಟ್ಟು ನೋಡೋದು ನಾನು ಐನೂರು ರೂಪಾಯಿ ಕೊಟ್ಟು ನೋಡಿರೊ ಮೂವಿ ಅಂತಂದರೆ ತೆಲುಗು ಮೂವಿ ಸೂಡಿಗಾಡು ಅಂತೇಳಿ ಅದು ನಾನು ನೋಡಿದೀನಿ ಅಲ್ಲಾರಿ ನರೇಶ್ದು ಕಾಮಿಡಿ ಮೂವಿ ಐನೂರು ರೂಪಾಯಿ ಕೊಟ್ಟು ನಾನು ಪ್ಲಾಸ್ಟಿಕ್ ಚೇರಲ್ಲಿ ಕುಂತು ಮೂವಿ ನೋಡಿದೀನಿ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿದೆ ಅಲ್ಲಿ ನೋಡಿದ್ದೆ ನಾನು ಮೂವಿನ ಸೊ ರಾಧಿಕ ತೇಟ್ರು ಮತ್ತು ನಟರಾಜ್ ತೇಟ್ರು ತುಂಬ ಫೆವ್ರೇಟ್ ತೇ ಫೆವ್ರೇಟ್ ಅದು ಅದ್ರಲ್ಲಿ ನೋಡುವ ಮಜಾನೇ ಬೇರೆ ಆ ತೇಟ್ರ್ಗಳಲ್ಲಿ ನಮ್ಮ ಬಳ್ಳಾರಿ ಡಿಸ್ಟಿಕಲ್ಲಿ ಟೋಟಲ್ ಒಂದು ಐದು ಆರು ನಟರಾಜು ಗಂಗ ಉಮಾ ಶಿವ ಎಸ್ ಎಲ್ ಎನ್ ಮಾನ್ವ್ ರಾಧಿಕ ರಾಘವೇಂದ್ರ ಆರ್ ಆರ್ ಮಲ್ಟಿಪ್ಲೆಕ್ಸ್ ಎಸ್ ಎಲ್ ಎನ್ ಮಾಲ್ ಈ ರೀತಿ ಒಂಬತ್ತು ತೇಟ್ರ್ಗಳು ಇದಾವೆ ನಮ್ಮ ಬಳ್ಳಾರಿಲಿ ನಾನು ಎಲ್ಲ ತೇಟ್ರ್ಗಳಲ್ಲಿ ಕೂಡ ಮೂವಿ ನೋಡಿದೀನಿ ರಾಘವೇಂದ್ರ ತೇಟ್ರಲ್ಲಿ ನಾನು ರೀಸೆಂಟಾಗಿ ಅವ್ತಾರ್ ಟು ಏನು ರಿಲೀಸ್ ಆಗಿತ್ತು ಅಲ್ಲ ಅದನ್ನ ನೋಡಿದ್ದೆ ಚೆನ್ನಾಗಿದೆ ಇಂಟ್ರಸ್ಟಿಂಗ್ ಆಗಿರುತ್ತೆ ಮೂವೀಸ್ ನೋಡೊದು ಬಹಳ ಇಷ್ಟ ನಾನು ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಬಹಳ ಪುನೀತನ ಫ್ಯಾನ್ಸು ಕನ್ನಡದಲ್ಲಿ ತೆಲುಗುಲ್ಲಿ ರಾಮ್ ಚರಣ್ ಫ್ಯಾನ್ಸ್ ಎನ್ ಟಿ ಆರ್ ಫ್ಯಾನ್ಸ್